ನಮ್ಮಮನೇಲಿ ನಮ್ಮ ಫಾದರು ಒಳ್ಳೆ ಅವ್ರು ತೋಟಗಾರಿಕೆಯಲ್ಲಿ ವರ್ಕ್ ಮಾಡ್ತಾ ಇದ್ದರು ತೋಟಗಾರಿಕೆ ಇಲಾಖೆಯಲ್ಲಿ ಅವ್ರು ಅವರು ಗಾರ್ಡನ್ಸ್ ಸುಪ್ರಿಡೆಂಟಾಗಿ ವರ್ಕ್ ಮಾಡ್ತಾ ಇದ್ದರು ಅವ್ರು ವರ್ಕೆಲ್ಲ ನೋಡಿ ಮ ಎಲ್ಲರೂ ಎಷ್ಟು ಅಲ್ಲಿ ಜನಗಳೆಲ್ಲ ಇನ್ಸ್ಪೈರ್ ಆಗಿದ್ದರಂದ್ರೆ ಅವರು ಒಂದು ಲಂಚ ಮುಟ್ತಾ ಇದ್ದಿದ್ದಿಲ್ಲ ಒಂದು ರೂಪಾಯಿದೂ ಒಂದು ಪೈಸಾ ಯಾರದ್ದು ಮುಟ್ತಾ ಇದ್ದಿದ್ದಿಲ್ಲ ಅವರು ಅಷ್ಟು ಒಳ್ಳೆ ರೀತಿಲಿ ವರ್ಕ್ ಮಾಡಿದ್ರು ಅವ್ರಿಗೆ ಎಷ್ಟು ಜನ ಇಷ್ಟಪಡ್ತಾ ಇದ್ದರಂದ್ರೆ ಇಡೀ ಡ್ಯಾಮಂದರೆ ಡ್ಯಾಮ್ ಫುಲ್ಲು ಅವ್ರಿಗೆ ಕೊಟ್ರಪ್ಪೋರು ಅಂದರೆ ಸಾಕು ಅಷ್ಟು ಇಷ್ಟಪಡೋರು ಅವರು ಸ್ಟ್ರಿಕ್ ಇದ್ದರು ಆದರೆ ಬೇರೆಯವ್ರದ್ದು ಒಂದು ಅನ್ಯಾಯದ ದುಡ್ಡು ಒಂದು ರೂಪಾಯಿದೂ ಮುಟ್ತಾ ಇರಲಿಲ್ಲ ಹೊಸಪೇಟೆ ಹತ್ರ ಟಿ ಬಿ ಡ್ಯಾಮ್ ಅಂತಿದ್ಯಲ್ಲ ಅಲ್ಲಿ ವರ್ಕ್ ಮಾಡ್ತಾ ಇದ್ರವರು ವನ್ ಅವ್ರೇನು ಮಾಡ್ತಾ ಇದ್ದರಂದ್ರೆ ಬೆಳಗ್ಗೆ ಏಳುವರೆಗೆನೇ ಗಾರ್ಡನಿಗೆ ಹೋಗೋರು ಮತ್ತು ಸಾಯಂಕಾಲ ಐದುವರೆಗೆ ಮನೆಗೆ ಬರೋರು ಅಷ್ಟರವರ್ಗು ಗಾರ್ಡನ್ ಅಂದರೆ ಅಷ್ಟು ಇಷ್ಟ ಅವ್ರಿಗೆ ಅದನ್ನು ಮಗು ಥರ ನೋಡ್ಕೊಳೋರ್ ಅವರು ಎಷ್ಟು ನಲ್ವತ್ತು ಒಂದೇ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದರು ಅವರು ನಾವು ಟೋಟಲ್ ಒಂದು ಹದಿನೇಳು ಇಪ್ಪತ್ತು ಜನ ಇಪ್ಪತ್ತೈದು ಜನರೇ ಇದ್ವಿ ಟೋಟಲ್ ಒಂದೇ ಮನೇಲೇ ಇದ್ವಿ ಎಲ್ಲಾರನ್ನು ಮೆಂಟೇನ್ ಮಾಡ್ಕೊಂಡು ಹೋಗೋರು ನಮಗೆಲ್ಲ ಎಷ್ಟು ಸಪೋರ್ಟಿವಾಗಿ ಇದ್ದರಂದ್ರೆ ಅವರು ನೀವು ಏನೇ ಮಾಡಲಿ ಎಲ್ಲಾದಕ್ಕು ರೈಟ್ ಆಯ್ತು ಆಯಿತು ಅನ್ನೋರು ಭಾಳ ಕಷ್ಟಪಟ್ಟಿದ್ದಾರೆ ಅವರು ಅವ್ರು ಸೈಕಲಲ್ಲೇ ಸೈಕಲ್ ತುಳ್ಕೊಂಡು ಹೋಗ್ ಗಿಣಿಗೆರೆಯಿಂದ ಡ್ಯಾಮ್ವರೆಗೂ ಸೈಕಲ್ ತುಳ್ಕೊಂಡೇ ಹೋಗೋರು ಆಮೇಲೆ ಅವ್ರು ಗವಿಮಠದಲ್ಲಿ ವರ್ಕ್ ಮಾಡ್ತಾ ಇದ್ದರು ಗವಿಮಠದಲ್ಲೇ ಓದಿದ್ದು ಅವರೆಲ್ಲ ಅವರೆಲ್ಲ ಓದಿ ಟೆಂತೆಲ್ಲ ಅಲ್ಲೇ ಓದಿದ್ದು ಓದಿ ಅಲ್ಲೇ ಒಂದು ಅರ್ವತ್ತು ವರ್ಷ ಇದು ಅವ್ರದ್ದು ರಿಟೈರ್ಡ್ಮೆಂಟ್ ಟೈಮಲ್ಲಿ ಏನು ಮಾಡಿದ್ರು ಅಜ್ಜೋರು ಅಲ್ಲಿಗೆ ಬಂದಿದ್ದರು ಅಲ್ಲಿ ಇವ್ರದ್ದೆಲ್ಲ ಕೆಲಸ ಎಲ್ಲ ನೋಡಿ ಗಾರ್ಡನಿಂಗ್ದೆಲ್ಲ ವರ್ಕೆಲ್ಲ ನೋಡಿ ಎಲ್ಲರಿಗೂ ಭಾಳ ಇಷ್ಟ ಆಗಿಬಿಡ್ತು ಅಜ್ಜೋರು ಅವರು ಕರೆಸ್ಕೊಂಡು ಬಹಳ ಇಲ್ಲೆಲ್ಲಾ ಮತ್ತು ಕೊಪ್ಪಳದಲ್ಲೆಲ್ಲ ಗವಿ ಮ ಇದು ವರ್ಕೆಲ್ಲ ಮಾಡ್ಸೋರು ತೋಟಗಾರಿಕೆ ಇಲಾಖೆ ಇದ್ರದ್ದು ಏನಪ್ಪಾ ತೋಟದ್ದು ಹರ್ಬಲ್ ಗಾರ್ಡನ್ನು ಆಮೇಲೆ ಬೇರೆ ಬೇರೆಯವ್ರ ಮನೆಯವರಿಗೆಲ್ಲ ಗಾರ್ಡನಿಂಗ್ ಮಾಡೋರು ಭಾಳ ಚೆನ್ನಾಗಿ ಎಲ್ಲೆಲ್ಲಾ ಕೆಲಸ ಮಾಡಿದ್ದಾರೆ ಅವರೆಲ್ಲ ಒಂದು ಬೇರೆಯವ್ರ ಹತ್ರ ಒಟ್ಟು ದುಡ್ಡು ಇಸ್ಕೊಂತಿದ್ದಿಲ್ಲ ಆ ಥರ ವರ್ಕ್ ಮಾಡೋರು ಅವರು ಒಂದು ರೂಪಾಯಿದೂ ದುಡ್ಡು ಸ್ವಲ್ಪ ಅದು ಹತ್ತು ಸಾವಿರದ್ದು ತಾವು ಖರ್ಚು ಮಾಡಿದ್ದರೆ ಅದು ಅದರದ್ದು ಅಮೌಂಟ್ ಇದ್ದರೆ ಅವ್ರು ಇಸ್ಕೊಳೋದು ಬರೀ ಐದು ಸಾವಿರ ಹೀಗೆ ಕಡಿಮೆ ಇಸ್ಕೊಳೋರು ಒಂದು ಲಕ್ಷದವರ್ಗು ವರ್ಕ್ ಮಾಡಿದ್ರೆ ಹದಿನೈದೋ ಇಪ್ಪತ್ತೋ ಇಷ್ಟೇ ದುಡ್ಡು ಇಸ್ಕಳೋರು ಇಷ್ಟೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ದುಡ್ಡು ಇಸ್ಕಳೋರು ಒಟ್ಟು ಅನ್ಯಾಯದ ದುಡ್ಡು ನನಗ್ ಬೇಡ ಗುರು ಸಿದ್ದಪ್ಪ ನನಗ್ ಎಲ್ಲ ಕೊಟ್ಟಾನೆ ನಾನು ಏನು ಆಸೆ ಮಾಡೋಲ್ಲ ಅಂತೇಳಿ ಒಟ್ಟು ಆಸೆ ಮಾಡೋಲ್ಲಾ ಡ್ಯಾಮನ್ನು ನೋಡಿದ್ರೆ ಎಲ್ಲರೂ ನಿಮಗ್ ಮನೆ ಕಟ್ಟಿ ಕೊಡ್ತೀನಿ ಅಂತಂದು ಹೇಳುತಿದ್ರು ಅವರು ನಿಮ್ಗೆ ಮನೆ ಫ್ರೀ ಕೊಡಿಸ್ತೀವಿ ಸ್ವಲ್ಪ ಅಮೌಂಟ್ ಕಟ್ಟಿರಿ ಭಾಳ ಬೇಡ ಉಳ್ದಿದ್ ನಾವೇ ಎಲ್ಲ ಮಾಡ್ತೀವಿ ನಿಮಗೆ ಸಪೋರ್ಟಿವಾಗಿ ಇರ್ತೀವಿ ಅಂತೆಲ್ಲ ಹೇಳಿದ್ರು ಹೇಳಿದ್ರೂ ಬೇಡಪ್ಪ ನನಗ್ ಅನ್ಯಾಯದ ದುಡ್ಡು ಮಾತ್ರ ಒಟ್ಟು ಬೇಡ ಬೇಡ ಅಂತ ಅನ್ನೋರು ಮಕ್ಕಳಿಗೆಲ್ಲ ಹೇಳ್ಕೊಡೋರು ನಮ್ಮ ಮಕ್ಕಳಿಗೆಲ್ಲ ಮೊಮ್ಮಕ್ಕಳಿಗೆ ಗಾರ್ಡನಿಂಗ್ ಬಗ್ಗೆ ಆಗಲೀ ಅವ್ರ ಪ್ಲ್ಯಾನಿಂಗ್ ಎಲ್ಲ ಹಾಕೋದು ಅವರೆಲ್ಲಾ ಪ್ಲ್ಯಾನ್ ಹಾಕೋರು ಈ ಗಿಡ ಇಲ್ಲೇ ಬರಬೇಕು ಈ ಗಿಡ ಇಲ್ಲೇ ಬೆಳೀಬೇಕು ಇಷ್ಟೇ ನೀರು ಹಾಕ್ಬೇಕು ಇಷ್ಟೇ ಸಾಯ್ಲ್ ಹಾಕ್ಬೇಕು ಎಷ್ಟು ವೆರೈಟಿ ಫ್ಲವರ್ಗಳ ಹೆಸರು ಗಿಡಗಳ ಹೆಸರು ಅವ್ರಿಗೆ ಗೊತ್ತಿದ್ದವಂದ್ರೆ ಅದು ನಮಗೆ ಮಾತಾಡೋಕ್ಕೆ ಬರೋಲ್ಲ ಅಂಥವು ಗಿಡಗಳ ಹೆಸರುಗಳೆಲ್ಲ ಹೇಳೋರು ಅವರು ಫಾರಿನ್ ಗಿಡಗಳ ಹೆಸರೆಲ್ಲಾ ಹೇಳೋರು ಅಷ್ಟು ವೆರೈಟಿ ವೆರೈಟಿ ವೆರೈಟಿ ಗಿಡಗಳೇ ಹೇಳೋರು ಇಲ್ಲಿ ಕೊಪ್ಪಳ ಗವಿಮಠ ಬಂದ್ವೀಂದ್ರೆ ಮಾತ್ರ ಭಾಳ ಚೆನ್ನಾಗಾದ್ವಿ ಕೊಪ್ಪಳ ಗವಿಮಠದಲ್ಲಿ ಮಠದ ಮುಂದೆ ಮಾಡಿದರು ವರ್ಕು ಆಮೇಲೆ ಮೆಡಿಕಲ್ ಕಾಲೇಜಲ್ಲಿ ಮಾಡಿದಾರೆ ಅದಾಗಿದ್ದ ಮೇಲೆ ನೆಕ್ಸ್ಟ ಡಿಗ್ರಿ ಕಾಲೇಜಲ್ಲಿ ಮಾಡಿದ್ರು ಎಲ್ಲಾರು ಗಿ ಗಾರ್ಡನ್ ನೋಡಿ ಎಲ್ಲ ಎಷ್ಟು ಖುಷಿ ಪಡ್ತಾರಂದರೆ ಕೊಟ್ರಪ್ಪೋರು ಎಷ್ಟು ಚೆನ್ನಾಗ್ ಗಾರ್ಡನ್ ಮಾಡ್ಯಾರೆ ಕೊಟ್ರಪ್ಪೋರು ಎಷ್ಟು ಚೆನ್ನಾಗ್ ಗಾರ್ಡನ್ ಮಾಡ್ಯಾರೆ ಅಂತ ಎಲ್ಲರೂ ಖುಷಿಪಡ್ತಾರೆ ನಾವೂನೂ ಅಪ್ಪಾಜಿಗೆ ಮೂರು ಜನ ಹೆಣ್ಣುಮಕ್ಳು ಒಬ್ಬ ಒಬ್ಬ ತಾನೇ ಮಗ ಅಣ್ಣ ಬಂದು ಬೆಂಗ್ಳೂರಿನಾಗ್ ಇರ್ತಾರೆ ನಾವೆಲ್ಲ ಕೊಪ್ಪಳದಾಗ್ ಇರ್ತೀವಿ ಎಲ್ಲರೂ ಮೂರು ಜನರೂ ಕೊಪ್ಪಳದಾಗೇ ಇರ್ತೀವಿ ನಮಗೆ ಗವಿ ಸಿದ್ದೇಶ್ವರ ಅಜ್ಜೋರು ಏನು ಹೇಳ್ಯಾರಂದ್ರೆ ಏನು ಕೊಟ್ರಪ್ಪಾ ನೀ ಭಾಳ ಪುಣ್ಯ ಮಾಡಿದೀಯಾ ಅಂತಂದು ಅನ್ನೋರು ಏನಪ್ಪಾ ಎಲ್ಲಾರು ಇಲ್ಲೇ ಇದಾರೆ ನಿನ್ನ ಮೂರು ಜನ ಮಕ್ಕಳು ಇಲ್ಲೇ ಇದ್ದಾರೆ ಭಾಳ ಪುಣ್ಯ ಮಾಡಿ ಬಿಡು ಅಂತಂದು ಅನ್ನೋರು ಅವ್ರು ಅಷ್ಟು ಇಷ್ಟಪಡೋರು ಅವ್ರು ಅಜ್ಜಾರು ಅಂದರೆ ಬೆಳಗ್ಗೆ ಏಳುವರಿ ಎಂಟು ಒಂಬತ್ತು ಗಂಟೆ ಅನ್ನೋದ್ರಾಗ್ ಮಠದಲ್ಲಿ ಹಾಜರ್ ಮಠಕ್ ಹೋಗೋದು ಅಲ್ಲೆಲ್ಲ ಗಾರ್ಡನ್ಗಳು ನೋಡೋದು ಎಲ್ಲಿ ನೀರು ಜಾಸ್ತಿ ಹಾಕವ್ರೆ ಹೇಳಿ ಚೆಕ್ ಮಾಡೋದು ಒಂದು ಚೂರು ಗಿಡಗಳು ಏನಾದರೂ ಒಣಗಿದ್ದರೆ ಅವ್ರಿಗೆ ಅಷ್ಟು ಬೇಜಾರು ಆಗ್ಬಿಡೋದು ಬೈಕೋತ ಕೂಡೋರ್ ಎಲ್ಲರಿಗೂ ಗವಿಮಠದಲ್ಲಿ ಒಂದೊಂದು ಗಿಡಗಳನ್ನು ನಮ್ಮ ಅಪ್ಪಾಜಿ ಹೆಸರು ಹೇಳ್ತಾವೆ ನೋಡಿರಿ ಕೊಟ್ರಪ್ಪಾ ಕೊಟ್ರಪ್ಪಾ ಕೊಟ್ರಪ್ಪಾ ಅಂತ ಅಷ್ಟು ಜನಕ್ಕೆ ಫೇಮಸ್ ಆಗ್ಬಿಟ್ಟಾರೆ ಅಜ್ಜೋರು ಎಷ್ಟು ಅವ್ರು ತೀರ್ಕೊಂಡಿದ್ದು ಅಜ್ಜೋರು ಎಷ್ಟು ಬೇಜಾರು ಮಾಡ್ಕೊಂಡ್ರಂದರೆ ಒಂದು ಲೋಡು ಲಾರಿ ಒಂದು ಲಾರಿ ಲೋಡು ಗ ಗಿಡಗಳು ಬಂದಾವಾ ಅದ್ರ ಹೆಸ್ರುಗಳ್ ಏನಂತ ನನಗ್ ಗೊತ್ತಿಲ್ಲ ಅದು ಎಷ್ಟು ಕಾಸ್ಟು ಅದೆಲ್ಲ ನನಗ್ ಗೊತ್ತಿಲ್ಲ ಅವಾಗ ಕೊಟ್ರಪ್ಪಾ ನೆನ್ಪಾಗ್ಬಿಟ್ಟರು ನನಗೆ ಅಂತ ಹೇಳಿದರಂತೆ ಅದೆಷ್ಟು ಬೇಜಾರು ಆಯಿತಂದ್ರೆ ಅಷ್ಟು ಬೇಜಾರಾಯಿತು ಕೊಪ್ಪಳದ ಜಾತ್ರೆನಾಗ ಕೊಟ್ರಪ್ಪೋರು ಪಾಟ್ಗಳೆಲ್ಲ ಇಟ್ಟು ಸ್ಟೇಜ್ ಸೆಟ್ ಮಾಡಿದರೆ ಆವಾಗ ಕೊಟ್ರಪ್ಪಾ ನೀವು ಮಾಡಿರೋ ಸ್ಟೇಜ ಆ ನಿಂದು ಹೆಸರು ನನಗ್ ಬಂದಿದೆ ನೋಡು ನೀನು ಸ್ಟೇಜ್ ಮಾಡಿದ್ಯಲ್ಲ ನೀನು ಆದ್ರೆ ಹೆಸ್ರು ಬಂದಿದ್ದು ನನಗೆ ಅಂತೇಳಿ ಅಜ್ಜೋರು ಅಷ್ಟು ಖುಷಿಪಟ್ಟರು ಸನ್ಮಾನ ಎಲ್ಲ ಮಾಡಿದರು ಕಾಯಕ ಜೀವಿ ಅಂತ ಹೇಳಿ ನಮ್ಮ ಅಪ್ಪಾಜಿಗೇ ಭಾಳ ಪ್ರೀತಿ ತೋರಿಸ್ತಾ ಇದ್ದರು ಅಜ್ಜಾರು ಜಾತ್ರೆನಾಗ ಸ್ಟೇಜ್ ಮಾಡಿದ್ದು ನೋಡಿ ಫುಲ್ಲು ಖುಷಿಪಡೋರು ಎಷ್ಟು ಚಂದ ಕಾಣಿಸ್ತದಲ್ಲ ಕೊಟ್ರಪ್ಪಾ ಎಲ್ಲ ಗವಿಮಠದ್ ಸ್ವಾಮೀಜಿಗಳೆಲ್ಲ ಸ್ಟೇಜ್ ಮೇಲೆ ಕೂತು ಭಾಷ್ಣ ಮಾಡ್ತಾ ಇದ್ದರೆ ಗೆಸ್ಟ್ಗಳೆಲ್ಲ ಕೂತು ಭಾಷ್ಣ ಮಾಡ್ತಾ ಇದ್ದರೆ ನಮ್ಮ ಅಪ್ಪಾಜಿನ ನೆನೆಸ್ಕೊಂಡು ಭಾಳ ಖುಷಿಪಟ್ವಿ ನಾವು ಅಪ್ಪ ನೀವು ಮಾಡಿರೋ ಸ್ಟೇಜು ಎಷ್ಟು ಚಂದ ಕಾಣಿಸ್ತದೆ ನೋಡು ಎಷ್ಟು ಜನಗಳೆಲ್ಲ ಕೂತು ಎಷ್ಟು ಫೋಟೋ ತಕ್ಕೊತಾರೆ ಎಷ್ಟು ಚಂದ ಕಾಣಿಸ್ತದೆ ಅಂತೇಳಿ ನಾವು ಖುಷಿಪಡ್ತಾ ಇದ್ವಿ ಈಗ ನೋಡಿ ಜಾತ್ರೆ ಬಂದಿದೆ ನಮ್ಮ ಅಪ್ಪಾಜಿ ಇಲ್ಲ ಜಾತ್ರೆ ಟೈಮಲ್ಲಿ ಎಷ್ಟು ವರ್ಕ್ ಮಾಡೋರಂದರೆ ಬೆಳಗ್ಗೆ ಒಂಬತ್ತು ಗಂಟೆಗ್ ಹೋದರೆ ಹಾಗೆ ಒಟ್ಟು ಒಂದು ದಿಸ ಪ್ರಸಾದ ಅಲ್ಲಿ ಮಾಡಿಲ್ಲ ಮತ್ತು ವಾಪಾಸ್ ಮನೆಗ್ ಬರೋರು ಮನೆಗ್ ಬಂದೇ ಪ್ರ ಊಟ ಮಾಡ್ಕೊಂಡು ಮತ್ತು ವಾಪಾಸ್ ಅಲ್ಲಿಗೆ ಹೋಗೋರು ಅಲ್ಲಿ ಪ್ರಸಾದದ ವ್ಯವಸ್ಥೆ ಇದ್ರೂ ಒಂದು ದಿವಸ ಹೋಗ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದಿಲ್ಲ ಮನೆಗ್ ಬರೋರು ಮನೆಗ್ ಬಂದು ಪ್ರಸಾದ ಮಾಡಿ ಮತ್ತು ವಾಪಸ್ ಹೋಗೋರು ಒಟ್ಟು ಯಾವುದೇ ಗೌರ್ಮೆಂಟಿಂದಾಗಲೀ ಅಜ್ಜಾರ್ದಾಗಲೀ ಯಾವುದನ್ನು ದುರುಪಯೋಗಕ್ಕೆ ತೊಗೊಂಡ್ಲಾರದಂಗೆ ನ್ಯಾಯವಾಗಿ ಹೇಗ್ ಬದುಕಬೇಕು ಹೇಗ್ ಬಾಳಬೇಕು ಅಂತ ನಮಗೆ ತೋರಿಸ್ಕೊಟ್ಟೋರು ನಮ್ಮ ಫಾದರು ಅವರು ನಮಗೆ ಒಳ್ಳೆ ಇನ್ಸ್ಪೈರ ಅವರಂದ್ರೆ ನಮಗೆ ಪ್ರೌಡ್ ನಮಗೆ ಭಾಳ ಖುಷಿಯಾಗುತ್ತೆ ಕೊಟ್ರಪ್ಪವ್ರ ಮಗ್ಳು ಅಂತ ಹೇಳ್ಕೋಳೋಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಸ್ಪೀಚ್ಲೆಸ್ ಇದೀವಿ ನಾವು ನಮ್ಮ ಮ್ ನಮ್ಮ ಮಗಳು ಸುಮ್ನೇ ಹೇಳ್ತಾನೆ ನಮ್ಮ ಮಗ ಹೇಳ್ತಾನೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಲ್ಲಾ ಇಂಥ ತಾತನ್ನ ಪಡೆಯೋಕೆ ಅಂತ ಮಠದಾಗೆ ಸ್ಕೂಲಾಗೆ ಅಲ್ಲಿ ಎಲ್ಲ ಕಡೆ ಹೋದಲ್ಲೆಲ್ಲ ಕೊಟ್ರಪ್ಪೋರ ಮಗಳು ಕೊಟ್ರಪ್ಪೋರ ಮೊಮ್ಮಕ್ಕಳು ಅಂದ್ಬಿಟ್ಟರೆ ಎಲ್ಲರೂ ಅಷ್ಟು ಇಷ್ಟಪಡ್ತಾರೆ ಎಲ್ಲರೂ ಅಷ್ಟು ನಮ್ಮನ್ನು ಏ ರೆಸ್ಪೆಕ್ಟ್ ಮಾಡ್ತಾರೆ ಓ ಕೊಟ್ರಪ್ಪೋರ ಮಗಳಾ ಓ ಕೊಟ್ರಪ್ಪೋರ ಮಗಳಾ ಅಂತಂದು ಅಂತಾರೆ ಎಷ್ಟು ಪುಣ್ಯ ಮಾಡಿದೀವಲ್ಲಾ ನಾವು ಅಂಥವ್ರನ್ನು ಪಡೆಯೋಕೆ ಲಾಸ್ಟಿಗೆ ಅವ್ರು ಸಾಯಬೇಕಾದ್ರೆ ಅಜ್ಜಾವ್ರ್ ಆ ಕೋವಿಡ್ ಅಲ್ಲಿ ತೀರ್ಕೊಂಡು ಬಿಟ್ಟರವ್ರು ಕೋವಿಡ್ ಅಲ್ಲಿ ತೀರ್ಕೊಂಡಾಗ ಅಜ್ಜಾರು ಅವರೇ ಎಲ್ಲ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡ್ರು ಅವ್ರ ಆಶೀರ್ವಾದ ಲಾಸ್ಟಿಗೆ ಅವ್ರದ್ದೇ ಹೂವಿನ ಹಾರ ಆಶೀರ್ವಾದ ಬಂತು ಆ ಆಶೀರ್ವಾದ ಒಂದೇ ನೋಡು ಅವ್ರಿಗೆ ಸಾಕು ಎಷ್ಟು ಪುಣ್ಯ ಮಾಡ್ಯಾರಲ್ಲ ನಮ್ಮ ನಿಮ್ಮಂಥವ್ರದ್ದೆಲ್ಲ ಏನು ಹೌದಲ್ಲಾ ಅಜ್ಜೋರು ಎಷ್ಟು ಅಜ್ಜೋರ್ದು ಆಶೀರ್ವಾದ ಸಿಕ್ಕಿದೆ